ಹಲೋ ಸರ್ ನಾವು ಲೀಲಾವತಿ ಅಂಥೇಳಿ ಸುಗ್ಗಿ ಅವರಿಗೆ ದೂರು ನೀಡ್ಬೇಕಾಗಿತ್ತು ನಾವು ಮನೆಯಲ್ಲಿ ತುಂಬ ಜನ ನೆಂಟರು ಬಂದು ಬಂದಿದ್ರು ಅದ್ರಿಂದ ನಾವೊಂದು ಆರ್ಡ ಆರ್ಡ್ ಮಾಡಿದ್ವಿ ಬಿರಿಯಾನಿ ಎಗ್ ಪಪ್ಸು ಆ ಥರ ತಿನ್ನೋರ್ಗೆ ತಿಂದಿಲ್ಲ್ರಿಗೆ ಎಲ್ರಿಗುನೂ ಆಡ್ರ್ ಮಾಡಿದ್ವಿ ಅವರು ಬರೋದು ಒಂದೂವರೆ ಎರಡು ತಾಸು ಆಗುತ್ತೆ ಅಂತಂದೇಳಿ ಮೂರು ಮೂರುವರೆ ತಾಸಿಗೆ ಬಂದರು ಅಲ್ಲಿವರ್ಗೂ ನಮಗೆ ಕಾಯೋಕ್ಕೆ ಆಗ್ಲಿಲ್ಲ ಆದ್ರಿಂದ ಬೇರೆ ಕಡೆಯಿಂದನೇ ನಾವು ಆರ್ಡ್ರು ಮಾಡಿ ತಂದ್ದಿದ್ವಿ ಅವರು ಬರೋದಿಕ್ಕೆ ಲೇಟ್ ಆಗಿರೋದ್ಕೆ ನೀವೊಂದು ಸ್ವಲ್ಪ ಅವರಿಗೆ ಕೇಳ್ಬೋದಿತ್ತು ನಾವು ವಾಪಸ್ಸು ಕಳಿಸಿದ್ವಿ ಅದನ್ನು ಕೇಳಿ ಅವರಿಗೊಂಚೂರು ಹೇಳಿದ್ರೆ ಚೆನ್ನಾಗೆ ಯಾಕೆ ಲೇಟ್ ಆಯಿತು ಏನು ಅಂತಂದೇಳಿ ಕೇಳಿರಿ ನೀವು ಕೇಳ್ಬಿಟ್ಟು ಅವರಿಗೆ ಬೇರೆ ಯಾರೇ ಆಡ್ರು ಮಾಡಿದ್ರೂನೂ ಸ್ವಲ್ಪ ಬೇಗ ಹೋಗಿ ಬೇಗ ಕೊಡ್ರಿ ಅಂತಂದು ಹೇಳ್ಬಿಡ್ರಿ ನಮಗೆ ಇವತ್ತು ತರ್ಸಿದ್ದು ಲಾಸ್ ಆಗೈತೆ ಅದಕ್ಕೇನಾದ್ರುನೂ ಖರ್ಚು ತುಂಬಾಗಿತ್ತು ಆದ್ರಿಂದ ನೀವೇನಾದರೂ ನಮಗೆ ಕೊಡೋದಕ್ಕೆ ಒಂದು ಸ್ವಲ್ಪ ಏನಾದರೂ ವ್ಯವಸ್ಥೆ ಆಗುತ್ತಾ ಅದರಲ್ಲಿ ಹಣ ವಾಪಸ್ಸು ಬರೋದಕ್ಕೆ